ಶಾಲೆಯಲ್ಲಿ ನನ್ನ ನೆಚ್ಚಿನ ವಿಷಯ ಕನ್ನಡ ನಮ್ಮ ಮಾತೃಭಾಷೆ ಕನ್ನಡ ಆಗಿರೋದರಿಂದ ನನಗೆ ಶಾಲೆಲಿ ನನ್ನ ತುಂಬ ನೆಚ್ಚಿನ ವಿಷಯ ಕನ್ನಡ ಆಗಿತ್ತು ಕನ್ನಡ ಅಂದರೆ ನಮಗೆ ಕನ್ನಡ ಕ್ಲಾಸ್ ತಗೊಳ್ತಾರೆ ಅಂದರೇನೆ ಅಷ್ಟು ಖುಷಿ ಸಂತೋಷ ಹಾಗಾಗಿತ್ತು ಯಾಕೆಂದರೆ ನಾವು ಮನೆಯಲ್ಲೂ ಮಾತಾಡೋದು ಕನ್ನಡ ನಮ್ಮ ಮಾತೃಭಾಷೆ ಕನ್ನಡ ಆಗಿರೋದರಿಂದ ನಮಗೆ ಕನ್ನಡದ ಮೇಲೆ ಅಷ್ಟು ಒಲವು ಅಷ್ಟು ಪ್ರೀತಿ ಹಾಗಾಗಿ ಶಾಲೆಲೂ ಕೂಡ ನನಗೆ ಅಚ್ಚು ಮೆಚ್ಚಿನ ವಿಷಯ ಹಾಗಾಗಿ ಅಂದರೆ ಕನ್ನಡವನ್ನೇ ಆಗಿತ್ತು ನಮ್ಮ ಶಾಲೆಯಲ್ಲಿರುವ ಟೀಚರ್ಸ್ ಶಿಕ್ಷಕರು ಕೂಡ ಕನ್ನಡ ಶಿಕ್ಷಕರು ಕೂಡ ನಮ್ಮನ್ನ ತರಗತಿಯಲ್ಲಿ ಕನ್ನಡದಲ್ಲೇ ಮಾತಾಡಿಸಿ ಕನ್ನಡದ ಹಾಡು ಪದ್ಯ ಪ್ರತಿಯೊಂದನ್ನೂ ಅದ್ಭುತವಾಗಿ ನಮಗೆ ಹೇಳಿಕೊಡ್ತಾ ಇದ್ದರು ಮತ್ತು ಕನ್ನಡದಲ್ಲಿ ಕನ್ನಡದಲ್ಲಿ ಕೆಲವು ಪಾಠಗಳು ಕೆಲವು ನೀತಿ ಕಥೆಗಳು ಹಾಗೆಯೇ ತುಂಬ ಅಂತ ಕೆಲವು ಪದ್ಯಗಳು ಹಳೆಗನ್ನಡಗಳು ಘದ್ಯ ಪದ್ಯ ಗದ್ಯ ಪದ್ಯ ಮಿಶ್ರಿತ ಹೀಗಾಗಿ ಹಲವಾರು ಅದ್ಭುತವಾದಂತಹ ಪಾಠಗಳು ಕನ್ನಡದಲ್ಲಿ ಇರೋದರಿಂದ ನಮಗೆ ತುಂಬ ಇಷ್ಟ ಆಗ್ತಾಯಿತ್ತು ಮತ್ತು ನಮಗೆ ಕನ್ನಡ ಕನ್ನಡ ಪಾಠ ಅಂದರೆ ತುಂಬ ಇಷ್ಟ ಕನ್ನಡ ಮೇಷ್ಟ್ರು ಕನ್ನಡ ಟೀಚರ್ ಅಂದರೇನೆ ತುಂಬ ಇಷ್ಟ ಅವರು ಅದ್ಭುತವಾಗಿ ಪಾಠ ಮಾಡ್ತಾಯಿದ್ರು ಅದರಲ್ಲಿ ಕನ್ನಡ ಪಾಠಗಳು ಕೆಲವೊಂದು ತುಂಬ ನೀತಿ ಕಥೆಗಳಿಂದ ಕೂಡಿತ್ತು ನಾವು ಹೇಗೆ ಕಲಿಬೇಕು ಗಾದೆ ಮಾತುಗಳಾಗಿರ್ಬೋದು ಕೆಲವು ಪ್ರಬಂಧ ಬರೆಯೋದಾಗಿರಬಹುದು ಕನ್ನಡ ವ್ಯಾಕರಣ ಇತ್ಯಾದಿಗಳನ್ನು ಅದ್ಭುತವಾಗಿ ಹೇಳಿಕೊಡ್ತಾರೆ ಅದೆಲ್ಲ ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು ಮತ್ತು ಪದ್ಯಗಳನ್ನು ಕೂಡ ನಾವು ಪದ್ಯಗಳನ್ನ ಬೈ ಹಾರ್ಟ್ ಮಾಡಿ ಒಂದೊಂದೇ ಪದ್ಯಗಳನ್ನು ಬೈ ಹಾರ್ಟ್ ಮಾಡಿ ಕ್ಲಾಸಲ್ಲಿ ಹೇಳ್ತಾಯಿದ್ವಿ ಎಲ್ಲರೂ ಒಟ್ಟಿಗೆ ಹೇಳ್ತಿದ್ವಿ ಅದು ತುಂಬ ಖುಷಿ ಕೊಡ್ತಾಯಿತ್ತು ತುಂಬ ಖುಷಿ ಕೊಡ್ತಾಯಿತ್ತು ಮತ್ತು ಕಥೆಗಳು ಕಥೆಗಳು ತ್ರಿಪದಿಗಳು ಹಲವಾರು ಕನ್ನಡದಲ್ಲಿ ಬರುವಂಥ ವ್ಯಾಕರಣಗಳು ಸಮಾಸಗಳು ಸಂಧಿಗಳು ಹಾಗೆಯೇ ಅಲಂಕಾರಗಳು ಉಪಮೇಯ ಉಪಮಾನ ಉಪಮಾನಲಂಕಾರ ಹಾಗೆಯೇ ರೂಪಕಾಲಂಕಾರ ಹಾಗೆಯೇ ಹಲವಾರು ಸಮಾಸಗಳು ಕೂಡ ಇದ್ದವು ತತ್ಪುರುಷ ಸಮಾಸ ಇತ್ಯಾದಿ ಸಮಾಸಗಳು ಇರ್ತಾಯಿದ್ವು ಅದನ್ನೆಲ್ಲ ಕಲಿಯೋಕೆ ತುಂಬ ಆಸಕ್ತಿ ಮೂಡಿಸ್ತಾಯಿತ್ತು ನಮ್ಮ ಸರು ನಮ್ಮ ಮೇಡಮು ಕೂಡ ಅಷ್ಟು ಅದ್ಭುತವಾಗಿ ವ್ಯಾಕರಣ ಪಠಣ ಮಾಡ್ತಾಯಿದ್ರು ನಮಗೆ ತುಂಬ ಇಷ್ಟ ಆಗ್ತಾಯಿತ್ತು ಮತ್ತು ಪದಗಳ ಜೋಡಣೆ ಆಗಿರ್ಬೋದು ಕನ್ನಡ ಮಾತನಾಡೋದಾಗಿರ್ಬೋದು ಕನ್ನಡ ಪಾಠ ಓದೋ ಶೈಲಿ ಆಗಿರ್ಬೋದು ಪ್ರತಿಯೊಂದುನೂ ನಮಗೆ ತರಗತಿಯಲ್ಲಿ ಅದ್ಭುತವಾಗಿಯೇ ಹೇಳಿಕೊಡ್ತಾ ಇದ್ದರು ಅದಕ್ಕೆ ನಮಗೆ ತುಂಬ ಖುಷಿ ಆಗ್ತಾಯಿತ್ತು ಮೊದಲು ತಲೆಕಟ್ಟು ಅ ಯಿಂದ ಆ ಯಿಂದ ಜ್ಞ ವರೆಗೂ ಳ ವರೆಗೂ ಅದ್ಭುತವಾಗಿ ಹೇಳ್ಕೊಡ್ತಾ ಇದ್ದರು ಕನ್ನಡದಲ್ಲಿರುವಂಥ ಅನುನಾಸಿಕಗಳಾಗಿರ್ಬೋದು ಸ ಸಜಾತಿ ಅಕ್ಷರಗಳು ವಿಜಾತಿ ಅಕ್ಷರಗಳು ಇತ್ಯಾದಿಗಳನ್ನು ಅದ್ಭುತವಾಗಿ ಕಲಿಸ್ಕೊಡ್ತಾ ಇದ್ದರು ಹಾಗೆಯೇ ಒತ್ತಕ್ಷರಗಳಾಗಿರ್ಬೋದು ಒತ್ತಕ್ಷರಗಳು ದೀರ್ಘಗಳು ಎಲ್ಲವನ್ನೂ ಕೂಡ ಅದ್ಭುತವಾಗಿ ಹೇಳಿಕೊಡ್ತಾ ಇದ್ದರು ಮತ್ತು ಪದ್ಯಗಳೆಲ್ಲ ಬಂದರೆ ಪದ್ಯಗಳು ಬರೆದಿರೋ ಕವಿ ಪರಿಚಯ ಮ ಮುಖ್ಯವಾಗಿ ಹೇಳಬೇಕು ಅಂದರೆ ರಾಷ್ಟ್ರ ಪ್ರಶಸ್ತಿ ಪಡೆದಿರುವಂತಹ ಕವಿಗಳಿದ್ದರು ಕುವೆಂಪು ದ ರಾ ಬೇಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಗಿರೀಶ್ ಕಾರ್ನಾಡ್ ಮುಂತಾದ ದೊಡ್ಡ ದೊಡ್ಡ ಕವಿ ಕವಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದರು ಆಡು ಭಾಷೆಯಲ್ಲಿಯೂ ಕೂಡ ಮಾತನಾಡ್ತಾ ಇದ್ದರು ಆಡು ಭಾಷೆಯಲ್ಲಿರುವಂಥ ಕೆಲವು ಗಾದೆಗಳು ಆ ಗಾದೆಗಳಿಗೆ ಪ್ರತಿಯೊಂದು ಗಾದೆಗಳಿಗೆ ಅರ್ಥಗಳನ್ನು ಹೇಳಿಕೊಟ್ಟು ಕೂರಿಸಿ ಕಲಿಸ್ತಾ ಇದ್ದರು ದಿನಾ ಕನ್ನಡ ಪಾಠಗಳನ್ನ ಮಾ ಪಾಠಗಳನ್ನ ಓದೋದು ಬರೆಯೋದು ಹವ್ಯಾಸ ಮಾಡಿಸ್ತಾಯಿದ್ರು ಹಾಗೆಯೇ ಹಾಗೆಯೇ ಪದ್ಯಗಳನ್ನ ಕಂಠಪಾಠ ಮಾಡಿಕೊಂಡು ಬಂದು ದಿನ ತರಗತಿಯಲ್ಲಿ ಹೇಳ್ಬೇಕಾಗಿತ್ತು ಅದು ನಮಗೆ ತುಂಬ ಖುಷಿ ಕೊಡ್ತಾಯಿತ್ತು ಹಾಗೆ ಪಾಠ ಮುಗಿದ ನಂತರ ಲಾಸ್ಟ್ ಕೆಲವೊಂದು ಐದು ನಿಮಿಷ್ದಲ್ಲಿ ನಮಗೆ ಅವರು ಪದ್ಯಗಳನ್ನ ಹೇಳಿಕೊಡೋರು ಕೆಲವು ಕಥೆಗಳನ್ನ ಹೇಳೋರು ಆ ಕಥೆಗಳು ನಮ್ಗೆ ತುಂಬ ಮನ ಮುಟ್ಟೋ ರೀತಿಲಿ ಇರ್ತಿತ್ತು ಅದು ನಮ್ಮ ಮಾತೃಭಾಷೆಲಿ ಆಗಿರೋದರಿಂದ ನಮಗೆ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾಯಿತ್ತು ಹಾಗಾಗಿ ಅಷ್ಟು ಅದ್ಭುತವಾಗಿ ಪಾಠಗಳನ್ನ ಮಾಡ್ತಾಯಿದ್ರು ತುಂಬ ಖುಷಿ ಆಗ್ತಾಯಿತ್ತು ಮತ್ತು ಒಂದನೇ ಕ್ಲಾಸ್ಯಿಂದನೂ ಹತ್ತನೇ ಕ್ಲಾಸ್ ತನಕ ಕನ್ನಡ ಮಾಧ್ಯಮದಲ್ಲೇ ಓದಿರೋದರಿಂದ ನಾನು ತುಂಬ ಈಸಿ ಆಯಿತು ಪ್ರತಿಯೊಂದು ಸಬ್ಜೆಕ್ಟ್ ವಿಷಯಗಳನ್ನ ಕಲಿಬೇಕಾದ್ರೂ ಕೂಡ ನಮ್ಮ ಮಾತೃಭಾಷೆಯಲ್ಲೇ ಪಾಠ ಮಾಡ್ತಾಯಿರೋರೋ ಅದರಿಂದ ನನಗೆ ತುಂಬ ಖುಷಿ ಆಯಿತು ಸರ್ಕಾರಿ ಶಾಲೆಯಲ್ಲಿ ಓದಿರೋದರಿಂದ ನಾನು ನಮ್ಮ ಕನ್ನಡ ಪಾಠ ಅಂದರೆ ಅಷ್ಟು ಖುಷಿ ಕೊಡೋದು ಕನ್ನಡ ಅಂದರೆ ಅಷ್ಟು ಮಾತು ಕಥೆ ಪ್ರತಿಯೊಂದನ್ನೂ ನಾವು ಕನ್ನಡದಲ್ಲೇ ಮಾತಾಡ್ತೀವಿ ಅದೇ ರೀತಿ ಬೇರೆ ಭಾಷೆಗೂ ಒತ್ತು ಕೊಡ್ತಾಯಿದ್ವಿ ಅಂದರೆ ಕನ್ನಡ ಅಂದರೆ ತುಂಬ ಅಚ್ಚು ಮೆಚ್ಚಾಗಿತ್ತು ಅಚ್ಚು ಮೆಚ್ಚಾಗಿತ್ತು ತುಂಬ ಇಷ್ಟ ಆಗ್ತಾಯಿತ್ತು ಹಾಗೆಯೇ ನನ್ನ ಎಸ್ ಎಸ್ ಎಲ್ ಸಿಯಲ್ಲೂ ಕೂಡ ಕನ್ನಡ ಪ್ರತಿಯೊಂದು ಒಂದೊಂದು ವಾರಕ್ಕೂ ಒಂದೊಂದು ಪಾಠ ಆಗಿದ್ದ ತಕ್ಷಣನೇ ಒಂದೊಂದು ಟೆಸ್ಟ್ ಕೊಡ್ತಾಯಿದ್ರು ಟೆಸ್ಟ್ ಅಲ್ಲಿಯೂ ಕೂಡ ಅತ್ಯಧಿಕ ಅಂಕಗಳನ್ನ ತಗೋಳ್ತಾಯಿದ್ವಿ ತುಂಬ ಖುಷಿ ಆಗ್ತಾಯಿತ್ತು ಅತ್ಯಧಿಕ ಅಂಕಗಳನ್ನ ತೆಗೆದುಕೊಳ್ಳೋರಿಗೆ ಅಂತ ಹೇಳಿ ಒಂದೊಂದು ಗಿಫ್ಟ್ ಕೊಡೋರು ಒಂದು ಬುಕ್ಸ್ ಕೊಡೋರು ಪೆನ್ ಕೊಡೋರು ಆ ಬುಕ್ಕು ಕೂಡ ಒಂದು ಒಳ್ಳೆಯ ರೀತಿಯಾದಂತಹ ಪುಸ್ತಕ ಆಗಿರ್ತಿತ್ತು ಸ್ವಾಮಿ ವಿವೇಕಾನಂದರದು ಆಗಿರ್ಬೋದು ಹಾಗೆಯೇ ಮಾಸ್ತಿ ವೆಂಕಟೇಶ ಅಯ್ಯಂಗಾರವರ ರಾಮಕೃಷ್ಣ ಮಿಷನ್ ಕೆಲವು ಆ ಥರದಂತಹ ಪುಸ್ತಕಗಳನ್ನೇ ನಮಗೆ ಉಡುಗೊರೆಯಾಗಿ ಕೊಡ್ತಾಯಿದ್ರು ಅತ್ಯಧಿಕ ಅಂಕ ಅದರಲ್ಲಿ ಮಾತೃಭಾಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ್ದಕ್ಕಾಗಿ ಅಂತಷ್ಟು ಒತ್ತು ಕೊಡೋರು ಮಾತೃಭಾಷೆಗೆ ಅದರಿಂದ ನನಗೆ ತುಂಬ ಖುಷಿ ಆಗ್ತಿತ್ತು ಎಸ್ ಎಸ್ ಎಲ್ ಸಿಯಲ್ಲಂತೂ ತುಂಬ ಕಷ್ಟಪಟ್ಟು ಓದು ಓದಿ ಪ್ರತಿಯೊಂದು ಗದ್ಯ ಪದ್ಯ ಎಲ್ಲವನ್ನೂ ಅಷ್ಟು ಒತ್ತು ಕೊಟ್ಟು ಓದು ಓದಿ ಬರೆದು ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನ ತಗೊಂಡಿದ್ವಿ ಹಾಗಾಗಿ ನಮ್ಮ ಶಾಲೆಯಲ್ಲೂ ಕೂಡ ನಮಗೆ ಕನ್ನಡದಲ್ಲಿ ಅತೀ ಹೆಚ್ಚು ಮಾರ್ಕ್ಸ್ ತೆಗೆದಿರೋರಿಗೆ ಎಸ್ ಎಸ್ ಎಲ್ ಸಿಯಲ್ಲಿ ಕರೆದು ಎಲ್ಲರಿಗೂ ಸನ್ಮಾನ ಮಾಡಿ ಗೌರವ ಧನವೂ ಕೂಡ ನೀಡಿದರು ಗೌರವ ಧನ ಕೂಡ ನೀಡಿದರು ತುಂಬ ಖುಷಿ ಆಯಿತು ಹಾಗಾಗಿ ಇದೇ ರೀತಿ ನಮ್ಮ ತರಗತಿಯಲ್ಲಿರುವ ಪ್ರತಿಯೊಬ್ಬ ಹಲವಾರು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮಾತೃಭಾಷೆಯಲ್ಲಿ ಮಾತೃಭಾಷೆನ ಪ್ರಥಮ ಪ್ರಥಮ ತೇರ್ಗಡೆಯಲ್ಲಿ ಎಲ್ಲರೂ ಕೂಡ ಉತ್ತೀರ್ಣರಾಗಿದ್ವಿ ಅದೊಂದು ಸಂತಸದ ಸುದ್ದಿ ನಮ್ಮ ಕನ್ನಡ ಪಾಠ ಮಾಡುವಂಥ ಮೇಷ್ಟ್ರೂ ಕೂಡ ಅಷ್ಟೇ ನಮಗೆ ಗೌರವ ಕೊಟ್ಟು ಅಷ್ಟು ಪ್ರೀತಿಯಿಂದ ನಮಗೆ ಪಾಠಗಳನ್ನ ಮಾಡ್ತಾಯಿದ್ರು ಅಷ್ಟು ಪ್ರೀತಿಯಿಂದ ಹೇಳ್ಕೊಡ್ತಾ ಇದ್ದರು ಅದರಿಂದ ನನಗೆ ಸ್ಕೂಲಲ್ಲಿ ತುಂಬ ಅಂದರೆ ತುಂಬ ಕನ್ನಡ ಸಬ್ಜೆಕ್ಟ್ ತುಂಬ ಇಷ್ಟ ಆಗ್ತಿತ್ತು ಆಮೇಲೆ ನಮಗೆ ವ್ಯಾಕರಣ ಸ್ವಲ್ಪ ಕಷ್ಟ ಆಗ್ತಿತ್ತು ಆ ಕಷ್ಟದಲ್ಲಿಯೂ ಕೂಡ ನಮ್ಮ ಟೀಚರು ತುಂಬ ಅದನ್ನ ಈಸಿ ವೇ ಅಲ್ಲಿ ಹೇಳ್ಕೊಡ್ತಾ ಇದ್ದರು ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ರು ಈಸಿಯಾಗಿ ಹೇಳ್ಕೊಡ್ತಾ ಇದ್ರು ಅಂದರೆ ವ್ಯಾಕರಣ ನಾವು ಹೆಂಗೆ ಕಲಿಬೇಕು ಒಂದು ಅಲಂಕಾರ ಹೇಗೆ ಬರಿಬೇಕು ಒಂದು ವಾಕ್ಯನ ಹಾಗೆಯೇ ಒಂದು ವಾಕ್ಯನ ಹೇಗೆ ಬರಿಬೇಕು ಅದರಲ್ಲಿರೋ ಸಮಾಸಗಳ ವಿಧಗಳೆಷ್ಟು ಆ ಸಮಾಸಗಳನ್ನ ಹೇಗೆ ನಾವು ಕಂಡು ಹಿಡಿಬೇಕು ಆರು ಸಮಾಸಗಳು ಇರ್ತಾಯಿತ್ತು ಅದರಲ್ಲಿ ಹೇಗೆ ಬರೀಬೇಕು ದ್ವಂದ್ವ ಸಮಾಸ ಆಗಿರ್ಬೋದು ತತ್ಪುರುಷ ಸಮಾಸ ಆಗಿರ್ಬೋದು ಅದನ್ನ ಬರಿತಾ ಇದ್ರು ಮತ್ತು ಪದಗಳನ್ನು ವಿಂಗಡಿಸಿ ಬರೆಯಿರಿ ಅಂದರೆ ಹೆಬ್ಬಾಗಿಲು ಅಂದರೆ ಹಿರಿದು ಪ್ಲಸ್ ಬಾಗಿಲು ಹೆಬ್ಬಾಗಿಲು ಅಥವಾ ಬರೆಯೋದನ್ನು ಕೂಡ ನಮಗೆ ಈಸಿಯಾಗಿ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ವ್ಯಾಕರಣಕ್ಕೆ ಒಂದು ಸಪರೇಟು ಅವರು ಕ್ಲಾಸನ್ನ ತಗೊಳ್ತಾ ಇದ್ರು ಅದು ನಮ್ಗೆ ತುಂಬ ಖುಷಿ ಕೊಡ್ತಾಯಿತ್ತು ಪ್ರತಿಯೊಂದನ್ನೂ ಕಲಿತಾಯಿದ್ವಿ ಕನ್ನಡದಲ್ಲಿ ಕಲಿಯುವಂಥದ್ದು ತುಂಬ ಸಾವಿರ ಇದೆ ಅಷ್ಟು ಮುಗಿಯೋದೇ ಇಲ್ಲ ಅಷ್ಟು ನಮ್ಮ ಭಾಷೆ ಅಷ್ಟು ವಿಸ್ತಾರವಾಗಿದೆ ಕನ್ನಡ ಭಾಷೆ ಅಷ್ಟು ವಿಸ್ತಾರವಾಗಿದೆ ಶಾಲೆಯಲ್ಲಿಯೂ ಕೂಡ ಪ್ರತಿಯೊಬ್ಬರೂ ಕೂಡ ಕನ್ನಡ ಮಾಧ್ಯಮದಲ್ಲಿ ಓದಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಕನ್ನಡ ತರಗತಿ ಅಂದರೆ ಅಷ್ಟು ಬಲು ಇಷ್ಟವಾದಂತಹ ಒಂದು ಸಬ್ಜೆಕ್ಟ್ ಆಗಿರ್ತಾಯಿತ್ತು ಫ್ರೆಶ್ ಸಬ್ಜೆಕ್ಟ್ ವಿಷಯ ಆಗ್ತಾಯಿರ್ತಿತ್ತು ಹಾಗೆಯೇ ನಮ್ಮ ಸರು ಕೂಡ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದರು ಹಾಗೇ ಹಳೆಗನ್ನಡ ಕೆಲವು ಹಳೆಗನ್ನಡ ಪದ್ಯಗಳು ಬರ್ತಾಯಿತ್ತು ನಮಗೆ ಅದು ನಮಗೆ ಮೊದಲು ಮೊದಲು ತುಂಬ ಕಷ್ಟ ಆಗ್ತಾಯಿತ್ತು ಹಳೆಗನ್ನಡ ಪದ್ಯ ಓದೋದಕ್ಕೆ ಆಮೇಲೆ ನಮ್ಮ ನಮ್ಮ ಟೀಚರ್ಸು ಕೆಲವೊಂದು ಅಕ್ಷರಗಳನ್ನ ಬಿಡಿಸಿ ಬಿಡಿಸಿ ಬರೆಯೋದನ್ನ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಹಾಗೆಯೇ ನಾವು ಬಿಡಿಸಿ ಬಿಡಿಸಿ ಬರೆದು ದಿನಾ ಹಳೆಗನ್ನಡ ಪದ್ಯಗಳನ್ನ ಓದೋದು ತ್ರಿಪದಿ ಷಟ್ಪದಿ ಷಟ್ಪದಿ ಆಗಿರ್ಬೋದು ಆ ಥರ ಕಂದ ಪದ್ಯಗಳನ್ನು ಕೂಡ ತುಂಬ ಚೆನ್ನಾಗಿ ಓದೋದನ್ನು ಕಲಿಸ್ಕೊಡ್ತಾ ಇದ್ದರು ನಮಗೆ ಅಷ್ಟು ಈಸಿ ಆಗಿತ್ತು ಹಾಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತ ಇದ್ದರು ಹಳೆಗನ್ನಡ ಪದ್ಯಗಳು ಆದರೆ ಕಷ್ಟವೇ ಇತ್ತು ಬಟ್ ಅದನ್ನು ಒಂದು ಸಲ ಕಲಿತ್ಮೇಲೆ ನನಗೆ ತುಂಬ ಈಸಿ ಆಯಿತು ಹಳೆಗನ್ನಡ ಪದ್ಯಗಳನ್ನ ನಾವು ಎಕ್ಸಾಮಲ್ಲಿ ಕೂಡ ಹಳೆಗನ್ನಡದಲ್ಲಿ ವಾಕ್ಯಗಳನ್ನ ಕೊಟ್ಟರೆ ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅದನ್ನ ಹೇಗೆ ಅರ್ಥ ಮಾಡಿಕೊಂಡು ಅದನ್ನು ನೀಟಾಗಿ ನಮ್ಮ ನಾರ್ಮಲ್ ಕನ್ನಡದಲ್ಲಿ ಹೇಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದರು ಖುಷಿ ಆಗ್ತಿತ್ತು ಅದನ್ನು ಅದು ಕೇವಲ ಒಂದೇ ವಾಕ್ಯ ಆಗಿದ್ದರು ಕೂಡ ಅದನ್ನು ನಾವು ಎಕ್ಸ್ಪ್ಲನೇಷನ್ ತುಂಬ ಅಗಾಧವಾಗಿತ್ತು ಅದರ ಅರ್ಥ ತುಂಬ ಅಗಾಧವಾಗಿತ್ತು ಕೇವಲ ಒಂದೇ ಪದದಲ್ಲಿ ಅಷ್ಟು ಅರ್ಥಗಳನ್ನ ಅನರ್ಥಗಳನ್ನು ನಾವು ಕಂಡು ಹಿಡ್ಕೊಳ್ಬೋದು ಕನ್ನಡದಲ್ಲಿ ತುಂಬ ನಾನಾರ್ಥಗಳಿವೆ ಒಂದು ಪದಕ್ಕೆ ನಾನಾರ್ಥಗಳಿವೆ ಹಾಗಾಗಿ ಕನ್ನಡ ಮಾತನಾಡೋದಾಗಿರ್ಬೋದು ಅಥವಾ ಬರವಣಿಗೆ ಆಗಿರ್ಬೋದು ಅಷ್ಟು ಅಚ್ಚುಕಟ್ಟಾಗಿ ಪರ್ಫೆಕ್ಟಾಗಿ ಕಲಿಸ್ಕೊಟ್ಟಿದ್ರೆ ನಮ್ಮ ಶಾಲೆಲಿ ಅದರಿಂದ ನನಗೆ ತುಂಬ ಅಂದರೆ ತುಂಬ ಖುಷಿ ಕೊಡ್ತು ಶಾಲೆಲಿ ನನ್ನ ಕನ್ನಡ ಪದ್ಯ ಕನ್ನಡ ವಿಷಯ ಹಾಗೇ ಕನ್ನಡದಲ್ಲೇ ಕೂಡ ನಾವು ಸಮಾಜ ವಿಜ್ಞಾನ ಗಣಿತ ಹಾಗೆ ಬೇ ವಿಜ್ಞಾನ ಇತಿಹಾಸ ಭೂಗೋಳ ಶಾಸ್ತ್ರ ಪ್ರತಿಯೊಂದನ್ನೂ ಕೂಡ ನಾವು ಕನ್ನಡದಲ್ಲೇ ಕಲಿತಿರೋದ್ರಿಂದ ಅದು ನಮಗೆ ತುಂಬ ಅಂದರೆ ತುಂಬ ಈಸಿ ಆಯಿತು ಕನ್ನಡದಲ್ಲೇ ಕಲಿತಿದ್ರಿಂದ ಎಲ್ಲದ್ರಲ್ಲೂ ಒಳ್ಳೆಯಾದಂಥ ಮಾರ್ಕ್ಸನ್ನ ತೆಗಿತಾಯಿದ್ವಿ ಹಾಗೆ ಗಣಿತ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಗಣಿತ ಅಂದರೆ ಅದನ್ನೂ ಕನ್ನಡದಲ್ಲೇ ಹೇಳಿಕೊಡ್ತಾ ಇದ್ದರು ಬಟ್ ಅಂದರೆ ಗಣಿತ ಅಂದರೆ ಏನೋ ಒಂಥರಾ ಕಷ್ಟ ಆಗ್ತಿತ್ತು ಆದರೆ ಕನ್ನಡ ಪಿರೇಡ್ ಬಂದರೆ ತುಂಬ ಖುಷಿ ಆಗೋದು ನಮಗೆ ಅಷ್ಟು ಸಂತೋಷ ಆದಂತಹ ಅಷ್ಟು ತುಂಬ ಖುಷಿ ಮನ್ಸಿಗೆ ಖುಷಿ ಕೊಡುವಂಥ ಪಿರೇಡ್ ಅಂದರೆ ವಿಷಯ ಅಂದರೆ ಅದು ಕನ್ನಡ ಸಬ್ಜೆಕ್ಟ್ ಮಾತ್ರ ಅಷ್ಟು ಖುಷಿ ಕೊಡ್ತಿತ್ತು ನಮಗೆ ತುಂಬ ಅಂದರೆ ತುಂಬ ಖುಷಿ ಕೊಡ್ತಿತ್ತು ಹಾಗೆಯೇ ನೆಸ್ಟ್ ನಮಗೆ ಕನ್ನಡದಲ್ಲಿ ಪದ್ಯಕ್ಕೆ ಒಬ್ಬರು ಟೀಚರು ಗದ್ಯಕ್ಕೆ ಒಬ್ಬರು ಟೀಚರು ಇದ್ದರು ಇಬ್ಬರೂ ಕೂಡ ಪದ್ಯ ಗದ್ಯ ಎರಡೂ ತುಂಬ ಚೆನ್ನಾಗಿ ಮಾಡ್ತಿದ್ರು ಹಾಗೆಯೇ ಪದ್ಯ ಗದ್ಯ ಮಿಶ್ರಿತ ಪಾಠಗಳನ್ನು ಕೂಡ ಅದ್ಭುತವಾಗಿ ಮಾಡ್ತಾಯಿದ್ರು ಅದು ಇನ್ನೂ ತುಂಬ ಚೆನ್ನಾಗಿತ್ತು ಹಾಗೆಯೇ ಕೆಲವೊಂದು ಕಥೆಗಳನ್ನ ಹೇಳೋರು ನಮ್ಮ ನೀತಿ ಕಥೆಗಳಿಂದ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಬೇಕಾದಂತಹ ಕೆಲವು ಅಂಶಗಳು ಕೂಡ ಇರ್ತಿದ್ವು ಅದನ್ನು ನಾವು ಅಂಶಗಳನ್ನ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ವಿ ತುಂಬ ಖುಷಿ ಆಗ್ತಾಯಿತ್ತು ಆ ಪಾಠ ಅದೇನೋ ಒಂಥರ ಕನ್ನಡ ಅಂದರೆ ಮನ ಮುಟ್ಟುವಂತಹ ಒಂದು ಭಾಷಾ ಮಾಧ್ಯಮ ಅದೊಂದು ಅದ್ಭುತ ಭಾಷಾ ಮಾಧ್ಯಮ ವ್ಯವಹಾರಿಸಬೇಕಾದ್ರೂ ಹಾಗೆಯೇ ಬರವಣಿಗೆಯಲ್ಲಿಯೂ ಅಷ್ಟೇ ಅಷ್ಟು ಮುದ್ದಾದ ಅಕ್ಷರಗಳು ಬರೆಯೋದು ಅಷ್ಟೇ ತುಂಬ ಚೆನ್ನಾಗಿರ್ತಿತ್ತು ಒತ್ತಕ್ಷರ ಧೀರ್ಘ ಎಲ್ಲವೂ ಚೆನ್ನಾಗಿ ಕಲಿತು ಬರೀತಾಯಿದ್ವಿ ತುಂಬ ಖುಷಿ ಕೊಡ್ತಾಯಿತ್ತು ಆ ಕನ್ನಡ ಪದಗಳು ಹೇಳಿದ್ರೆ ಡಿಕ್ಟೇಷನ್ ಉಕ್ತಲೇಖನವೂ ಕೊಡ್ತಿದ್ರು ಅದರಲ್ಲೂ ಅದರಲ್ಲೂ ತುಂಬ ಒಳ್ಳೆಯ ಒಳ್ಳೆಯ ಮಾರ್ಕ್ಸ್ ತೆಗಿತಾಯಿದ್ವಿ ತುಂಬ ಖುಷಿ ಕೊಡುವಂತಹ ವಿಷಯ ಅಂದರೆ ಅದು ಕನ್ನಡ ವಿಷಯ ಆಗಿತ್ತು ನಮ್ಮ ಶಾಲೆಯಲ್ಲಿ ತುಂಬ ಇಷ್ಟ ಆ ಸಬ್ಜೆಕ್ಟ್ ನನಗೆ